ನಮಸ್ತೆ ಮನುಷ್ಯನ ಜೀವನಕ್ಕೆ ಜೀವಿಸಲು ಅತ್ಯಗತ್ಯವಾಗಿ ನಮಗೆ ಗಾಳಿ ಬೇಕು ಗಾಳಿ ಗಿಡಮರಗಳಿಂದ ಹಸಿರು ರಾಗಿರುವುದರಿಂದ ಹಸಿರಾದ ಗಿಡಮರಗಳಿಂದ ನಮಗೆ ದೊರೆಯುತ್ತದೆ ಹಾಗಾಗಿ ನಮ್ಮ ಮನೆಯ ಸುತ್ತಮುತ್ತ ನಾವು ಗಿಡಮರಗಳನ್ನು ಬೆಳೆಸುವುದು ಅತೀ ಅಗತ್ಯ ಅದು ಇತ್ತೀಚಿನ ದಿನಗಳಲ್ಲಿ ವಾಯುಮಾಲಿನ್ಯ ವಿಪರೀತವಾಗುತ್ತಿರುವುದರಿಂದ ನಾವು ಗಿಡಮರಗಳನ್ನು ಬೆಳೆಸುವುದು ಅತ್ಯಗತ್ಯವಾಗಿರುತ್ತದೆ ಈಗ ನಾವು ಗಿಡಗಳನ್ನು ಬೆಳೆಸುವುದೆಂದರೆ ಅದು ಏನು ಸುಲಭದ ಕೆಲಸ ಅಂತ ಅಲ್ಲ ಸುಲಭವು ಇದೆ ಆದರೆ ಸ್ವಲ್ಪ ಕಷ್ಟವು ಇದೆ ನಾವು ಮಕ್ಕಳನ್ನು ಹೇಗೆ ಆರೈಕೆ ಮಾಡುತ್ತೇವೆಯೋ ಅದೇ ರೀತಿಯಾಗಿ ಗಿಡಗಳನ್ನು ಆರೈಕೆ ಮಾಡಬೇಕಾಗುತ್ತದೆ ಗಿಡವನ್ನು ನಾವು ಎಲ್ಲಿಂದಲಾದರೂ ತರಬಹುದು ಇತ್ತೀಚಿಗಿನ ದಿನಗಳಲ್ಲಿ ಸಾಧಾರಣವಾಗಿ ನರ್ಸರಿಗಳಲ್ಲಿ ವೈವಿಧ್ಯವಾದ ಗಿಡಗಳು ದೊರಕುತ್ತದೆ ಒಂದು ಅಲ್ಲಿಂದ ತರಬಹುದು ಅದಲ್ಲದಿದ್ದರೆ ನಮ್ಮ ಪರಿಚಯದವರ ಅಥವಾ ಕುಟುಂಬಸ್ಥರ ಅಥವಾ ಸ್ನೇಹಿತರ ಮನೆಯಿಂದ ಕೂಡ ಕೆಲವು ಗಿಡಗಳನ್ನು ಅವರಿಂದ ಕೇಳಿ ತರಬಹುದು ಹೀಗೆ ತಂದಂತಹ ಗಿಡಗಳನ್ನು ನಮ್ಮ ಕೈ ತೋಟದಲ್ಲಿ ಬೆಳೆಸಬೇಕಾಗುತ್ತದೆ ನೆಟ್ಟು ನೆಟ್ಟು ನೆಟ್ಟು ಬೆಳೆಸಬೇಕಾಗುತ್ತದೆ ಅದನ್ನು ನೆಟ್ಟು ನೆಡಬೇಕಾದ್ರೆ ಅದಕ್ಕೆ ಮಣ್ಣು ಸರಿಯಾದ ಅಗೆತವನ್ನು ಮಾಡಿ ಮಣ್ಣಿಗೆ ಸ್ವಲ್ಪ ಹೊಯಿಗೆ ಮತ್ತು ಸ್ವಲ್ಪ ಬೂದಿ ಮತ್ತು ಗೊಬ್ಬರ ಇದ್ದರೆ ಗೊಬ್ಬರವನ್ನು ಬೆರಕೆ ಮಾಡಿ ನೆಡ್ಬೇಕ ನೆಟ್ಟು ನೆಡಬೇಕಾಗ್ತದೆ ಗಿಡ ನೆಟ್ಟು ಸ್ವಲ್ಪ ನೀರು ಹಾಕಬೇಕಾಗ್ತದೆ ಹಾಗೇ ಪ್ರತಿ ದಿನ ಬೆಳಿಗ್ಗೆ ಮತ್ತು ಸಂಜೆ ಅದಕ್ಕೆ ನೀರು ಹಾಕುತ್ತಾ ಪೋಷಿಸಬೇಕಾಗುತ್ತದೆ ಈ ಗಿಡವನ್ನು ದಿನಾಲು ನೀರು ಹಾಕಿ ಪೋಷಿಸುತ್ತಾ ಅದು ಈಗ ಹೂವಿನ ಗಿಡ ಅಂತ ಆದರೆ ಅದು ಹೂ ಬಿಡುವಾಗ ನಮಗೆ ಆಗುವಂತಹ ಆನಂದ ಅಷ್ಟಿಷ್ಟಲ್ಲ ಅದನ್ನು ಪ್ರತಿದಿನ ಮಗುವಿನಂತೆ ಆರೈಕೆ ಮಾಡಿದರೆ ಅದು ನಮಗೆ ಫಲ ಕೊಟ್ಟೇ ಕೊಡುತ್ತದೆ ಅದು ಫಲ ಕೊಡುವಾಗ ಯಾರು ನೀರು ಹಾಕಿದ್ದಾರೆ ಯಾರು ನೀರು ಹಾಕಲಿಲ್ಲ ಎನ್ನುವುದನ್ನು ನೋಡುವುದಿಲ್ಲ ಆದರೆ ಅದು ಪ್ರತಿಯೊಬ್ಬರಿಗೂ ಬೇಕಾದ ಗಾಳಿಯನ್ನು ಮತ್ತು ಸುಂದರವಾದ ಹೂವುಗಳನ್ನು ಹಣ್ಣುಗಳನ್ನು ಒದಗಿಸುತ್ತದೆ ನಾವು ಗಿಡ ಮರಗಳನ್ನು ಬೆಳೆಸುವುದರಿಂದ ನಮಗೆ ಬೇಕಾದ ಗಾಳಿ ಮಾತ್ರವಲ್ಲದೆ ಹು ಹೂ ಹಣ್ಣು ಮಾತ್ರ ಅಲ್ಲದೆ ಪಕ್ಷಿಗಳಿಗೂ ಬೇಕಾದಂತಹ ಆಹಾರವನ್ನು ಒದಗಿಸಿದಂತಾಗುತ್ತದೆ ಸಣ್ಣ ಸಣ್ಣ ಪಕ್ಷಿಗಳು ಹೂವಿನಿಂದ ಮಕರಂದ ಮಕರಂದವನ್ನು ಹೀರುತ್ತದೆ ಅದಕ್ಕೆ ಬೇಕಾದ ಆಹಾರ ಸಿಗುತ್ತದೆ ಹಾಗೆಯೇ ದುಂಬಿಗಳು ಹೂವಿನಿಂದ ಮಕರಂದವನ್ನು ಹೀರಿಕೊಂಡು ಹೋಗಿ ಜೇನುತುಪ್ಪವನ್ನು ತಯಾರಿಸುತ್ತದೆ ಪಕ್ಷಿಗಳಿಗೆ ಗೂಡು ಕಟ್ಟಲು ಕೂಡ ಮರಗಳಿಂದ ನೆರವಾಗುತ್ತದೆ ಹಾಗಾಗಿ ನಾವು ಗಿಡ ಮರಗಳನ್ನು ಬೆಳೆಸುವುದರೊಂದಿಗೆ ನಮಗೆ ಮಾತ್ರ ಪ್ರಯೋಜನ ಅಲ್ಲದೇ ಪಕ್ಷಿಗಳಿಗೂ ಪ್ರಯೋಜನವನ್ನು ಮಾಡಿ ಒದಗಿಸಿದಂತಾಗುತ್ತದೆ ಪಕ್ಷಿಗಳು ನಮ್ಮ ಮನೆಯ ಹತ್ತಿರ ಬಂದು ಕಲರವ ಮಾಡುತ್ತಿದ್ದರೆ ಅದರಿಂದಲು ನಮಗೆ ಖುಷಿಯಾಗುತ್ತದೆ ಗಿಡಗಳು ಮನೆಯ ಮುಂದೆ ಹೂ ಬಿಟ್ಟಾಗ ನೋಡ್ಲಿಕ್ಕೂ ಚೆಂದ ಹಾಗೆಯೇ ದಾಸವಾಳ ಮತ್ತಿತರ ಹೂಗಳು ಗುಲಾಬಿ ಹೀಗೆ ಮತ್ತಿತರ ಹೂಗಳು ನೋಡಲು ಮಾತ್ರ ಚೆಂದ ಅಲ್ಲದೇ ನಮ್ಮ ದೇವರ ಪೂಜೆಗೂ ಬೇಕಾದಂತಹ ಪುಷ್ಪವನ್ನು ಒದಗಿಸುತ್ತದೆ ನಾವು ಹೊರಗಡೆಯಿಂದ ತಂದು ದೇವರಿಗೆ ಹೂ ಇಡುವುದರ ಬದಲು ನಮ್ಮ ಕೈದೋಟದಲ್ಲಿ ಆದಂತಹ ಹೂವನ್ನು ದೇವರಿಗೆ ಅರ್ಪಿಸಬಹುದು ಅದರಲ್ಲಿ ರಾಸಾಯನಿಕಗಳಿಲ್ಲದ ಸ್ವಚ್ಛವಾದ ಹೂ ನಮಗೆ ಸಿಗುತ್ತದೆ ಹೀಗೆ ನಾವು ಸಸ್ಯಗಳನ್ನು ತುಂಬ ಪ್ರೀತಿಯಿಂದ ನೆಟ್ಟು ಬೆಳೆಸಿ ಉಳಿಸುವುದರ ಮೂಲಕ ಪ್ರಾಣಿಗಳಿಗೂ ಪ್ರಾಣಿ ಪಕ್ಷಿಗಳಿಗೆ ಮನುಷ್ಯರಿಗೆ ಸಹಾಯವನ್ನು ಮಾಡಿದಂತಾಗುತ್ತದೆ